ಹಲೋ ಇದು ಲಾವಣ್ಯ ಕ್ಯಾಬ್ಸ್ ಅಲ್ಲವಾ ನಿನ್ನೆ ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವರಿಗೆ ಹೋಗೋಕ್ಕೆ ಒಂದು ಕ್ಯಾಬ್ ಬುಕ್ ಮಾಡಿದ್ದೆ ಆದರೆ ಏನು ಗೊತ್ತಾ ಈಗ ನಾನು ಕ್ಯಾನ್ತಲ್ ಮಾಡ್ತೇನೆ ಯಾಕೆಂದರೆ ಈಗ ಅವರಿಗೆ ಸಾಗರಕ್ಕೆ ಹೋಗಲಿಕ್ಕೆ ಆಗೋಲ್ಲ ಬಿಕಾಸ ನನ್ನ ಮಗನಿಗೆ ಹುಷಾರಿಲ್ಲ ಅವನಿಗೆ ಆಸ್ಪತ್ರೆಗೆ ದಾಖಲು ಮಾಡಬೇಕು ಸೊ ಹಾಗಾಗಿ ನಾನು ಬುಕ್ ಮಾಡಿದ್ದ ಕ್ಯಾಬ್ ಕ್ಯಾನ್ತಲ್ ಮಾಡಬೇಕು ಅದಕ್ಕೆ ನಾನೀಗ ಕಾಲ್ ಮಾಡಿದ್ದು ನಾನು ಟ್ರಿಪ್ ಕ್ಯಾನ್ತಲ್ ಮಾಡ್ತೇನೆ ಏನು ಗೊತ್ತಾ ಈಗ ನಾನು ಕ್ಯಾನ್ತಲ್ ಮಾಡ್ತೇನೆ ಅಲ್ಲವಾ ಅದಕ್ಕೆ ನನಗೆ ಹಣ ವಾಪಸ್ ಕೊಡಿ ನೀವು ಗೂಗಲ್ ಪೇ ಒರ್ ಫೋನ್ಪೇ ಒರ್ ಪೆಟಿಎಂ ಮೂಲಕ ನನಗೆ ವಾಪಸ್ ಮಾಡಿದರೆ ಪರವಾಗಿಲ್ಲ ಹಾಗಾಗಿ ಯಾಕಂದರೆ ಅರ್ಜೆಂಟ್ ಇದೆ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅವನನ್ನು ತೀರ್ಥಹಳ್ಳಿ ಸಮೀಪದ ಗವರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು ಅವನು ಸೊ ಹಾಗಾಗಿ ಹಣದ ತುಂಬ ಅವಶ್ಯಕತೆ ಇದೆ ನನಗೆ ತುಂಬ ಬೇಗನೆ ರಿಫಂಡ್ ಮಾಡಿ ನೀವು ನನ್ನ ಈ ಕಾಲ್ ಮಾಡಿದರೆ ನನ್ನ ನಂಬರ್ ಸೇವ್ ಮಾಡಿ ಅದರಲ್ಲಿ ನನ್ನ ಹಣ ವಾಪಸ್ಸು ರಿಫಂಡ್ ಮಾಡಿ